ಹಾಂ ಹೌದು ನೀವು ಯಾರು

ಹಾಂ ಹಾಂ ಹಾಂ ಹೌದು ಸರ್ ಇದೆ ಸ್ಯಾನ್ ಸಿಕ್ತೀವಿ ನಾಳೆ ಬನ್ನಿ ಟೈಮಿಂಗ್ಸು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಬನ್ನಿ ಹಾಂ ಫುಲ್ ಬಾಡಿ ಮಸಾಜ್ ಬೇಕು ಅಂತ ಅಂದರೆ ನಾಲ್ಕು ಸಾವಿರ ಆಗುತ್ತೆ ಮತ್ತು ಹೆಡ್ ಮಸಾಜು ಬೇಕು ಅಂತ ಅಂದರೆ ಅದಕ್ಕೆ ಒಂದುವರೆ ಸಾವಿರ ನಿಮಗೆ ಬಾಡಿ ಮಸಾಜ ಅಥವಾ ಹೆಡ್ ಮಸಾಜ್ ಬೇಕಾ ಆಗಬೇಕಾಗಿತ್ತಾ ಅವರ್ ಲೆಕ್ಕ ಏನಿಲ್ಲ ಬಾಡಿ ಮಸಾಜ್ ಮಾಡಿಬಿಟ್ಟು ಟೋಟಲ್ ಅಮೌಂಟ್ ತಗೋತೀವಿ ಅಷ್ಟೆ

ಹಾಂ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಸಿಕ್ತೀವಿ ಯಾವಾಗ ಬೇಕಾದರೂ ಬರ್ಬೌದು

ಹಾಂ ಪೋನ್ಪೇ ಗೂಗಲ್ ಪೇನೂ ಇದೆ ಮತ್ತು ಕ್ಯಾಶೂ ಕೊಡ್ಬೌದು ಆಯುರ್ವೇದಿಕ್ ಆಯುರ್ವೇದಿಕ್ ಬೇಕು ಅಂತಂದರೆ ಆ ಥರನೂ ಸ್ ಇರುತ್ತೆ ಆಯುರ್ವೇದಿಕನ್ನ ಆಯುರ್ವೇದಿಕಲ್ಲಿ ಬೇಕು ಅಂತ ಅಂದರೆ ಆ ಥರ ಬಾಡಿ ಮಸಾಜು ಸಿಗುತ್ತೆ ಸರ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹೇಳ್ಬೌದು

ಹಾಂ ಹೌದು ಸರ್ ಹಾಂ ಹೌದೌದು ಅಲ್ಲಿ ಅಲ್ಲಿ ಎಲ್ಲ ಹೇಗಿರುತ್ತೋ ಹಾಗೆ ಇರುತ್ತೆ ಸರ್ ಏನು ನಾವು ಆ ಥರ ಏನು ಕಳಪೆ ಸಾಮಗ್ರಿಗಳನ್ನೆಲ್ಲ ತಂದು ಏನು ಎಣ್ಣೆಗಳೆಲ್ಲ ನಾವು ಕಳಪೆದೆಲ್ಲ ಬಳ್ಸೋದಿಲ್ಲ ಹಾಂ ಹಾಂ ಓಕೆ ಸರ್ ಬನ್ನಿ